ಇಂದಿನ ಜಗತ್ತಿನಲ್ಲಿ ಕನ್ನಡ ಭಾಷಿಗರು ಎದ್ರಿ ಸವಾಲುಗಳ್ಯಾವುವು ಅಂದರೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾವು ಮಾತಾಡ್ತಾ ಬೇಕಾಗಿತ್ತು ಆದರೆ ನಾವು ಕನ್ನಡವನ್ನೇ ಮಾತಾಡೋದನ್ನು ಮರ್ತಾ ಇದ್ದೀವಿ ಯಾಕಂತ ಹೇಳ್ದ್ರೆ ನಾವು ಈ ಕಡೆ ಕಾರವಾರ್ ಸೈಡ್ ಹೋದ್ರೆ ಕೊಂಕಣಿಯನ್ನು ಮಾತಾಡ್ತಾರೆ ತುಳು ಮಾತಾಡುತ್ತಾರೆ ದಕ್ಷಿಣ ಕನ್ನಡದಲ್ಲಿ ಹೋದರೆ ತುಳು ಮಾತಾಡ್ತಾರೆ ಉತ್ತರ ಕನ್ನಡದಲ್ಲಿ ಮಾತ್ರ ನಾವು ಕನ್ನಡವನ್ನ ನಿರರ್ಗಳ ಮಾತಾಡ್ತೀವಿ ಬಿಜಾಪುರ ಆಮೇಲೆ ಗದಗ ಹಾವೇರಿ ಈ ಕಡೆ ನಾವು ದಾವಣಗೆರೆ ಈ ಕಡೆನು ಬಾಸ್ನೆ ಮಾತಾಡಿ ಭಾಷೆ ನಮ್ಮ ಕನ್ನಡ ಮಾತಾಡ್ತಿವಿ ಅದೆ ನಾವು ರಾಯ್ಚೂರ್ ಕಡೆ ಹೋದ್ವೂ ಅಂದರೆ ಅಲ್ಲಿ ತೆಲುಗು ಅನ್ನು ಮಾತಾಡ್ತಾರೆ ಬಾರ್ಡ್ರ್ ಕೊನೆಯ ನಾವು ಆಂಧ್ರಕ್ಕೆ ಸಮೀಪ ಇರೋದ್ರಿಂದ ಅಲ್ಲೇ ನಾವು ಎಟ್ ದ ಸ್ಟಾರ್ಟಿಂಗ್ ಪಾ ಪ್ರಾರಂಭವಾಗುದಂದ್ರೆ ಗಂಗಾವತಿ ಅಂದರೆ ಕ ಆ ಕಡೆಯಿಂದ ರಾಯ್ಚೂರು ಅಲ್ಲಿದು ತೆಲುಗು ಮಾತಾಡ್ತಾರೆ ಹಿಂಗ ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಸೋಲಾಪುರ್ ಬಿಜಾಪುರ್ ಹೋದರೆ ಮರಾಠಿ ಮಾತಾಡ್ತಾರೆ ಆಮೇಲೆ ಬೆಳ್ಗಾವಿಯಲ್ಲಿ ಕೂಡ ಮರಾಠಿ ಮಾತಾಡ್ತಾರೆ ಕನ್ನಡ ಭಾಷೆಯನ್ನ ನಾವು ಕನ್ನಡಿಗರಾಗಿ ನಮ್ಮ ಭಾಷೆಯ ಬಗ್ಗೆ ನಾವು ಪ್ರೀತಿಸುವುದು ಗೌರವಿಸುವುದು ನಮ್ಮ ಭಾಷೆ ಬಗ್ಗೆ ನಮಗೆ ಪ್ರೀತಿ ಇಲ್ಲಾಂದರೆ ನಾವೇ ಕೂಡ ಕಡೆಗಣಿಸ್ತಕ್ಕಂಥ ಸಂದರ್ಭ ಐತಿ ಇವತ್ತು ಬೆಂಗ್ಳೂರಿನಲ್ಲಿ ಕೂಡ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕ ಕರ್ನಾಟಕದಲ್ಲಿದ್ದುಕೊಂಡು ನಾವು ತಾಯಿ ಭುವನೇಶ್ವರಿಯ ಮಡಿಲಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯನ ಹಾಡಿರ್ತಕ್ಕಂಥ ಡಾಕ್ಟರ್ ರಾಜಕುಮಾರ್ ಅವರು ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಈ ಬದುಕಿದು ಜಟಕಾ ಬಂಡಿ ವಿಧಿಯೋಡಿಸುವ ಬಂಡಿ ಅಂತ ಸುಂದರವಾಗಿ ಹಾಡಿರ್ತಕ್ಕಂಥ ಡಾಕ್ಟರ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಕಳಕಳಿ ಅಕ್ಕರೆ ಕನ್ನಡ ಕಸ್ತೂರಿ ಕನ್ನಡ ಕನ್ನಡ ಕನ್ನಡ ಅಂತಾ ಮ ವರ್ಣನವನ್ನು ಮಾಡಿ ಕಾವೇರಿ ಕನ್ನಡ ನದಿ ಸರೋಗಳ ನದಿ ಜೋಗ ಜೋಗದ ಗುಂಡಿ ನೋಡಾ ಜೋ ಒಮ್ಮೆಯಾದರು ನೋಡಾ ಅಂತ್ಹೇಳಿ ಕನ್ನಡ ಭಾಷೆ ಬಗ್ಗೆ ಕವಿಗಳು ದ ರಾ ಬೇಂದ್ರೆಯವರು ಎಂಥೆಂಥ ನಮ್ಮ ಕನ್ನಡ ಭಾಷೆಯಲ್ಲಿ ಒಳ್ಳೆಯ ದಾರ್ಶನಿಕರು ಮಹಾ ಪುರುಷರು ಹುಟ್ಟಿ ಕವನಗಳನ್ನು ಬರೆದಿದ್ದಾರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಇವತ್ತಿಂದಿವಸ ನಾವು ಕಡಿಮೆಯಾಗ್ಯದ ನಮ್ಮ ಕನ್ನಡ ಕನ್ನಡ ಬಗ್ಗೆ ನಮ್ಗೆ ಆಸಕ್ತಿಯೇ ಇಲ್ಲದಾ ಅಂತ ಸಂದರ್ಭ ಬಂದಿದೆ ಮನ್ನಿ ಸನ್ನಿ ಇದ್ರೊಳ್ಗ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಅಭಿಮಾನಿಗಳು ಕನ್ನಡ ಸಂಗಟ ಕ ಸಂಘಟನೆಗಳು ಕೂಡ ಇವತ್ತು ಬೆಂಗ್ಳೂರ್ನಂಥ ಒಂದು ನಮ್ಮ ರಾಜ್ಧಾನಿಯೊಳಗೆ ಬೆಂಗ್ಳೂರೊಳ್ಗ ಯಾವ ಒಂದು ಅಂಗಡಿಯಲ್ಲಿ ಕೂಡ ಯಾವುದೇ ಒಂದು ಕಂಪೆನಿಯಲ್ಲಿ ಕೂಡ ಬರೇ ಇಂಗ್ಲೀಷ್ ಬೋರ್ಡ್ಗಳನ್ನು ಇಂಗ್ಲೀಷ್ ನಾಮಫಲ ಹಾಕ್ತಕ್ಕಂಥ ಒಂದು ಪರಿಪಾಟನ್ನ ನಾವು ರೂಢಿಸಿಕೊಂಡಿದ್ದೇವೆ ಆ ಇಂಗ್ಲೀಷ್ ಹೋಗ್ಬೇಕು ಇವತ್ತು ಇಂಗ್ಲೀಷ್ ನಾಮಪಲ ಪ ನಾಮಫಲಕಗಳ ಬದಲಾಗಿ ನಮ್ಗೆ ಕನ್ನಡ ನಾಮಪದಕಗಳು ಬರಬೇಕು ಕನ್ನಡವನ್ನು ಬಗ್ಗೆ ನಾವು ಕನ್ನಡವನ್ನು ಪ್ರೀತಿಸಿದ್ದರೆ ನಮಗದು ಕನ್ನಡ ಪ್ರೀತಿಸುತ್ತೆ ಹೀಗಾಗಿ ನಾವೇ ಕನ್ನಡ ಮಾತಾಡ್ಲಿಲ್ಲಂದರೆ ಇವತ್ತು ನಮ್ಮ ಕನ್ನಡಕ್ಕೆ ನಾವು ಕನಡವ್ ಕನ್ನಡಿಗರು ಕನ್ನಡದಲ್ಲಿ ನ್ನಡ ಮಾರ್ತಾ ಇದ್ದರೆ ಮರಾಟಿಗರೂ ಬಂದಿದ್ದಾರೆ ತಮಿಳ್ನವರು ಬಂದಿದ್ದಾರೆ ಆಂಧ್ರದವರು ಕೂಡ ಎಲ್ಲಾ ಕಡೆ ಇವತ್ತು ಬೆಂಗ್ಳೂರಿನಲ್ಲಿ ಬರೇ ಪರ ರಾಜ್ಯದವರೇ ಕೂಡ ಅಲ್ಲೇ ತಾವು ಕೆಲಸವನ್ನು ಮಾಡಿ ಮುಂದೆ ಬಂದು ನಮ್ಮ ಕನ್ನಡದವರೇ ಇವತ್ತು ಕನ್ನಡ ಭಾಷೆಯನ್ನೇ ನಾವು ಕಡಿಮೆ ಮಾಡ್ತಕ್ಕಂಥ ಸಂದರ್ಭ ಒಂದು ದುರಾದೃಷ್ಟಕರ ಕನ್ನಡ ನಮ್ಮ ಭಾಷೆ ಮೇಲೆ ಭಾಳ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಅದನ್ನೆಲ್ಲ ನಾವು ಈಗ ಮೆಟ್ಟಿನಿಲ್ಲಬೇಕೆಂದರೆ ನಾವು ಮೊದಲು ನಮ್ಮ ಕನ್ನಡ ನಾವು ಯಾವಾಗಲು ನಮ್ಮ ಭಾಷೆ ನಮ್ಮ ಮಾತು ನಮ್ಮಶ್ ನಾವು ಕನ್ನಡದ ಬಗ್ಗೆ ಗೌರವ ಇಟ್ಕೊಬೇಕು ಕನ್ನಡ ಭಾಷೆಯ ಬಗ್ಗೆ ಗಮನ ಇರಬೇಕು ಕನ್ನಡ ಸಿನ್ಮಾಗಳು ನೋಡ್ಕೊಬೇಕು ಕನ್ನಡ ಕತೆ ಕನ್ನಡ ನಾಟಕಗಳನ್ನ ಕನ್ನಡ ಪುಸ್ತಕಗಳನ್ನು ಪುಸ್ತಕವನ್ನು ಓದುವುದರ ಮುಖಾಂತರ ನಾವು ಕನ್ನಡವನ್ನು ಕನ್ನಡ ಪೇಪರ್ಗಳನ್ನು ತೆಗ್ದುಕೊಳ್ಳೋದರಿಂದ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸ್ಕೋದರಿಂದ ಕನ್ನಡವನ್ನು ಕಟ್ಟೋಣ ಕನ್ನಡ ಸಾಹಿತ್ಯ ಪರ್ಷತ್ನಾ ಕಡೆಯೊಳ್ಗ ನಾವು ಕೆಲಸ ಮಾಡೋದರಿಂದ ಕನ್ನಡವನ್ನು ತೇರನ್ನು ಎಳಿಬೇಕಾದಂಥ ಸಂದರ್ಭದೊಳ್ಗೆ ನಾವೆಲ್ಲರು ಒಂದು ಕನ್ನಡ ಭಾಷೆಯ ಬಗ್ಗೆ ನಾವೆಲ್ಲ ಹಿಡಿದಿಟ್ಕೊಬೇಕಾದರೆ ಕನ್ನಡವನ್ನು ನಾವು ನಾವು ಆತ್ಮಸಾಕ್ಷಿಯಿಂದ ಧೈರ್ಯದಿಂದ ನಾವು ಕನ್ನಡಿಗರು ನಾವು ಕರ್ನಾಟಕದಲ್ಲಿ ಕನ್ನಡವನ್ನೇ ಮಾತಾಡಬೇಕು ಅನ್ಯ ಭಾಷೆಯ ಬಗ್ಗೆ ನಮ್ಗೆ ಪ್ರೀತಿ ಇರಬೇಕು ಆದರೆ ಮೊದಲು ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ಕನ್ನಡ ನಮ್ಮಮ್ಮ ಕನ್ನಡ ನಮ್ಮ ತಾಯಿ ಭಾಷೆ ಕನ್ನಡವನ್ನೇ ನಮ್ಮ ಮಕ್ಕಳಿಗೂ ಕೂಡ ನಾವು ಪ ಕನ್ನಡವನ್ನೇ ಕಲಿಸಬೇಕು ಕನಡ ಅ ಅಕ್ಷರದಿಂದ ನಾವು ಪ್ರಾರಂಭ ಅಕ್ಷರ ಅ ಕ್ಷ ರ ಅಂದರೆ ಅಜ್ಞಾನವನ್ನು ತಳಿಸಿ ಅಕ್ಷರ ಅಕ್ಷರ ಯಾವುದು ನಾಶವಾಗುವುದಿಲ್ಲ ಅದು ಅಕ್ಷರ ಹೀಗೆ ಅಕ್ಷರವನ್ನು ಕೂಡ ಕನ್ನಡದಲ್ಲಿ ಕೂಡ ಅಂದಿಂದ ಪ್ರಾರಂಭವಾಗಿ ಅ ಆ ಇ ಈ ಹೆಂಗೆ ಒಂದು ಉಚ್ಚಾರ ಬರ್ತಾ ಇದೆ ಆ ಭಾಷೆಯಲ್ಲಿ ಅಷ್ಟೊಂದು ಗಾಂಭೀರ್ಯತೆ ಸೊಗಸು ಯಾವ ಭಾಷೆಯಲ್ಲೂ ಕೂಡ ಇಲ್ಲ ಆ ಕನ್ನಡದಲ್ಲಿ ಸ್ವರಗಳು ವ್ಯಂಜನಗಳು ಕ ಬಳ್ಳಿಗಳು ಕನ್ನಡ ಕನ್ನಡವೇ ಸತ್ಯ ಕನ್ನಡ ಕನ್ನಡ ಕನ್ನಡ ಕನ್ನಡ ಡಿಂಡಿಮ ಬಾರಿಸು ಓ ನನ್ನ ಹೃದಯ ಶಿವ ನಾರಾಯಣ ಹೇಳಿದ ಕನ್ನಡ ಕನ್ನಡವೇ ನಮ್ಮದು ನಮ್ಮ ಸತ್ಯ ಕನ್ನಡದ ಬಗ್ಗೆನ್ನ ಹಾಡಿದ್ದಾರೆ ಆ ಕನ್ನಡವನ್ನು ನಾವು ಬೆಳೆಸುದು ನಮ್ಮ ಕರ್ತವ್ಯ ಅನ್ಯ ರಾಜ್ಯದವ್ರು ಬಂದು ನಮ್ಮಲ್ಲಿ ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದು ಹೆಚ್ಚಾಗಿ ನಮಗೆ ತೊಂದರೆಯಾಗಿದ್ದು ಬೆಂಗ್ಳೂರ್ನಂಥ ಒಂದು ನಗರದೊಳ್ಗೆ ನಮಗೆ ಉದ್ಯೋಗಕ್ಕೆ ಕೊರತೆಯಾಗಿದೆ ಅನ್ಯ ಭಾಷೆ ಅನ್ಯ ರಾಜ್ಯ್ದವರು ರಾಜಸ್ಥಾನದವ್ರು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಿಹಾರಿಯವ್ರು ಬರ್ತಾ ಇದ್ದಾರೆ ಉತ್ತರ ಪ್ರದೇಶದವ್ರು ಬರ್ತಾ ಇದ್ದಾರೆ ಆಂಧ್ರದವ್ರು ಬರ್ತಾ ಇದ್ದಾರೆ ತೆಲುಗು ಹೈದ್ರಾಬಾದು ಆಂಧ್ರ ತಮಿಳ್ನವರು ಬರ್ತಾ ಇದ್ದಾರೆ ಈ ಥರ ಎಲ್ಲರೂ ನಮಗೆ ಬೆಂಗ್ಳೂರಿನಲ್ಲೇ ತಾವು ಕೂಡ ಸ್ಥಳವೂರಿ ನಮ್ಗೆ ಕನ್ನಡದವ್ರಿಗೆ ಇವತ್ತು ಕೆಲಸ ಇಲ್ದಾಗೆ ಆಗುವಂಥ ಪರಿಸ್ಥಿತಿಯೂ ಕೂಡ ಇವತ್ತು ನಿರ್ಮಾಣವಾಗಿದೆ ಹೀಗಾಗಿ ನಾವು ಮಣ್ಣು ನಾವು ಕನ್ನಡವನ್ನ ಬಿಟ್ಟು ಕೊಡ್ಬಾರದು ಕನ್ನಡ ತಾಯಿಯ ನೆಲದಲ್ಲಿ ಹುಟ್ಟಿ ಕನ್ನಡಕ್ಕಾಗಿ ನಾವು ಬದುಕಬೇಕು ನಮ್ಮ ಭಾಷೆ ಕನ್ನಡ ಕನ್ನಡ ಕನ್ನಡ ಕನ್ನಡವೇ ನಮ್ಮ ಶಕ್ತಿ ಕನ್ನಡವೇ ನಮ್ಮ ಉಕ್ತಿ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಧ್ವಜವನ್ನು ನಾವು ಗೌರವಿಸಬೇಕು ತಾಯಿ ಭುವನೇಶ್ವರಿ ದೇವಿಯನ್ನು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಐವತ್ತು ವರ್ಷಗಳ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಭಾಷೆಗೆ ಮೈಸೂರು ಪ್ರಾಂತ್ಯ ಇರ್ತಕ್ಕಂಥ ಕರ್ನಾಟಕವನ್ನು ಇವತ್ತು ನಾವು ಕನ್ನಾ ಕರ್ನಾಟಕ ಒಂದು ಚಿ ಚ ಚಿನ್ನೆಯನ್ನ ಒಂದು ಕ್ ತಾಯಿ ಭುವನೇಶ್ವರಿಯನ್ನು ನಾವು ನೆನೆಯುತ್ತಾ ಐವತ್ತು ವಸಂತಗಳ ವರ್ಷದಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಹಿಂಗಾಗಿ ಕನ್ನಡದ ಬಗ್ಗೆ ನಾವು ಯಾವತ್ತು ಗೌರವವನ್ನು ಕೊಡ್ತಾ ಇರಬೇಕು ಕನ್ನಡ ಭಾಷೆಯ ಬಗ್ಗೆ ನಮ್ಮ ಮಕ್ಳಿಗೆ ಕೂಡ ನಾನು ಕನ್ನಡ ಕಲ್ಸ್ಬೇಕು ನನ್ನ ಮಕ್ಕಳನ್ನೂ ಕೂಡ ಕನ್ನಡ ಶಾಲೆಯಲ್ಲೆ ಕಲ್ಸ್ಬೇಕು ನನ್ನ ಮಕ್ಕಳು ಕೂಡ ಕನ್ನಡ ಭಾಷೆಯಲ್ಲಿ ನಿರರ್ಗಳವಾಗಿ ಬರಿಲಿಕ್ಕೆ ಓದಲ್ಲಿಕ್ಕೆ ನಾನು ಕಲ್ಸ್ಬೇಕು ನಾನು ಕಲ್ಸಿದಾಗ ಮಾತ್ರ ಇನ್ನೊಬ್ಬರು ಕೂಡ ಕಲಿಸ್ತಾರೆ ಯಾಕಂದರೆ ಇವತ್ತಿನ ಕನ್ನಡ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಬಂದವೆ ಯಾಕಂದರೆ ಎಲ್ಲರು ನಾವೇನು ವಿಚಾರ ಮಾಡ್ತಾ ಇದೀವಂದರೆ ನಮ್ಮಕ್ಕಳು ಸಿ ಬಿ ಎಸ್ ಸಿ ಸ್ಕೂಲಿಗೆ ಕಳಿಸಬೇಕು ಐ ಸಿ ಐ ಸಿ ಸಿಲೆಬಸ್ಸಿಗೆ ಕಳಿಸ್ಬೇಕು ಕನ್ನಡ ಶಾಲೆಲ್ಲಿರ್ತಕ್ಕಂಥ ಸೌಲಭ್ಯಗಳು ಎಲ್ಲಿ ಇಲ್ಲ ಇವತ್ತಿನ ಕನ್ನಡ ಶಾಲೆಗಳು ಭಾಳ ಅಚ್ಚುಕಟ್ಟಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಶಿಕ್ಷಕನ ಶಿಕ್ಷಣಕ್ಕಾಗಿ ಸರಕಾರದವರು ಭಾಳ ಒಂದು ಖರ್ಚನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪೌಷ್ಠಿಕವಾದಂಥ ಆಹಾರವನ್ನು ಕೊಡ್ತಾ ಇದ್ದಾರೆ ಕನ್ನಡ ಶಾಲೆಯಲ್ಲಿ ಮಾತ್ರ ಸಿಗುತ್ತದೆ ಕನ್ನಡಕ ಕೊರತೆಯೂ ಸಾ ಪೌಷ್ಠಿಕವಾದ ಆಹಾರ ಅವರಿಗೆ ಮಕ್ಕಳಿಗೆ ಊಟ ಮಕ್ಕಳಿಗೆ ಬಟ್ಟೆ ಮಕ್ಕಳಿಗೆ ಪುಸ್ತಕ ಉಚಿತವಾಗಿ ನೀಡ್ತಕ್ಕಂಥ ನಮ್ಮ ಕನ್ನಡದ ಶಾಲೆಗಳು ನಮ್ಮ ಕನ್ನಡದ ಭಾಷೆ ನಮ್ಮ ಕರ್ನಾಟಕ ಆ ಕನ್ನಡ ಭಾಷೆ ನಮ್ಮ ಹೃದಯದಲ್ಲಿ ಇರಬೇಕು ಈ ಭಾಷೆಯನ್ನ ಪ್ರತಿಯೊಬ್ಬನೂ ಪ್ರಜೆಗಳು ಕೂಡ ಕನ್ನಡವನ್ನೇ ಮಾತಾಡಬೇಕು ಕರ್ನಾಟಕದಲ್ಲಿ ಹುಟ್ಟಿದ್ಮೇಲೆ ನ ಕನ್ನಡನೇ ಮಾತಾಡಬೇಕು ಅದು ನನ್ನ ಹಕ್ಕು ಅಂತ ಸಿದ್ಧ ಹಕ್ಕು ಅಂತ್ಹೇಳಿ ನಾನು ಮೊದಲು ಮಾಡಿದರೆ ನನ್ನೋಡಿ ಇನ್ನೊಬ್ಬರು ಮೊದಲು ಮತ್ತೊಬ್ಬರು ಮಾಡ್ತಾರೆ ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮುಂದೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಕನ್ನಡ ನಾಡು ನುಡಿಗಾಗಿ ನಾವು ಸೇವೆಯನ್ನ ಸಲ್ಲಿಸಬೇಕು ಸ್ವಲ್ಪ ಸಿಕ್ಕಂಥ ಸಮಯವನ್ನು ಕೂಡ ನಾವು ಕನ್ನಡಕ್ಕಾಗಿ ಬಳಕೆ ಮಾಡ್ಕೊಬೇಕು ಕನ್ನಡ ಭಾಷೆಗಾಗಿ ನಾವು ನಾವು ಮಾಡಬೇಕು ಆ ಫಲಕಗಳನ್ನ ನಮ್ಮ ನಮ್ಮಗ ಆ ತೊಂದರೆಯಾದಾಗ ನಾವು ಎದ್ರಿಸಲ್ಲಿಕ್ಕೆ ನಾವು ಕೂಡ ಸಿದ್ಧ ಇರ್ಬೇಕು ನಾವು ನಮ್ಮ ಯಾರು ಇಂಗ್ಲೀಷ್ ಫಲಕಗಳ್ನ ಹಾಕಿರ್ತಾರೆ ಆ ಫಲಕಗಳ್ನ ಕಿತ್ತು ಕನ್ನಡ ಭಾಷೆಯಲ್ಲಿ ಹಾಕ್ರೀ ಅಂತ್ಹೇಳಿ ನಾವು ಅವರಿಗೆ ಆ ಭಾಷೆ ನಮ್ಗೆ ಅನ್ಯಾಯ ಆಗತ್ತಿದ್ದರೆ ಹೋರಾಟದ ಮುಖಾಂತರ ಮೊದಲು ಸೌಮ್ಯವಾಗಿ ವರ್ತನೆ ಮಾಡಿ ಸೊ ಸೊ ದಂಡು ಸೊ ಸೌಮ್ಯ ವರ್ತನೆ ಮಾಡಿ ಅವ್ರಿಗೆ ತಿಳಿಯುವಂಗೆ ಹೇಳಿ ಆ ಆಮೇಲೆ ಕಾನೂನು ಪ್ರಕಾರ ಮಾಡಿ ಆ ಫಲಕಗಳನ್ನ ತೆಗಿಸಿ ಎಲ್ಲಾ ಕಂಪನಿಯಲ್ಲಿ ಕೂಡ ಎಲ್ಲಾ ತೇಟರ್ಗಳು ಕೂಡ ಕನ್ನಡಗಳ್ ಚಿ ಚಲನಚಿತ್ರಗಳು ಕಡ್ಡಾಯವಾಗಿ ಪ್ರದರ್ಶನಗೊಳ್ಬೇಕು ಇಡೀ ನಮ್ಮ ರಾಜ್ಯದಂಥ ಕರ್ನಾಟಕ ರಾಜ್ಯದಂಥ ಎಲ್ಲಾ ರಾಜ್ಯ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವು ಕೂಡ ಇವತ್ತು ಅಂಚಿನಲ್ಲಿರ್ತಕ್ಕಂಥ ಬೆಳಗಾವಿ ಕೂಡ ಬೆಳಗಾವಿಯಲ್ಲಿ ಮರಾಠಿಗರೇ ಜಾಸ್ತಿ ಪ್ರಾಧಾನ್ಯ ಮಾಡ್ತಾರೆ ಬೆಳಗಾವಿ

ಆಮೇಲೆ ಕೊಂಕಣಿ ತುಳು ಇವೆಲ್ಲಾ ಭಾಷೆಗಳನ್ನ ನಾವು ಕೋಸ್ಟಲ್ ಇರ್ತಕ್ಕಂಥ ಆಚೆ ದಂಡೆಯಲ್ಲಿರ್ತಕ್ಕಂಥವ್ಗಳನ್ನ ನಾವ್ ಬಿಟ್ಟು ನಾವೆಲ್ಲರೂ ಕನ್ನಡ ಭಾಷೆಯನ್ನ ಪ್ರೀತಿಯಿಂದ ನಾವು ಕನ್ನಡ ಭಾಷೆಯನ್ನ ಅನ್ನಾ ಪ್ರೀತಿಸಿದ್ದರೆ ಕನ್ನಡ ಭಾಷೆಗೆ ಏನಾದರು ತೊಂದ್ರೆಯಾದರೆ ಆ ತೊಂದ್ರೆಯನ್ನು ನಾವು ನಿವಾರಣೆ ಮಾಡಲ್ಲಿಕ್ಕೆ ನಾವು ಸನ್ನದ್ಧರಾಗಿ ಆ ಕನ್ನಡ ಭಾಷೆಯನ್ನ ಉಳ್ಸೂದ್ರ ಜೊತೆಗೆ ಕನ್ನಡ ಭಾಷೆಯನ್ನು ಪ್ರೀತಿಸುವ ಜೊತೆಗೆ ನಾವು ಕನ್ನಡ ಸ ಅಭಿಮಾನಿಗಳಾಗಿ ಕನ್ನಡಕ್ಕಾಗಿ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ನಮ್ಗೆ ಸ್ವಾರ್ಥ ಆಗ್ತಾ ಇದೆ ಇಲ್ಲಾಂದರೆ ನಾವು ಕನ್ನಡಕ್ಕೆ ಕಾವೇರಿ ನೀರು ಶುದ್ಧ ನೀರನ್ನು ಕುಡಿದಾತ್ ಕುಡಿದಿರುತ್ತೇವೆ ನಮ್ಮ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಮ್ಮ ದೇಶದೊಳ್ಗೆ ಒನ್ ಒಂದು ಸ್ವಚ್ಛ ನಗರ ಅಂತ ಪಡೆದಿರ್ತಕ್ಕಂಥ ನಗರ ಬೆಂಗಳೂರು ಆ ಬೆಂಗಳೂರ್ನಲ್ಲಿ ಎಷ್ಟೋ ಜನ ಎಷ್ಟೋ ಕೆಲಸದಲ್ಲಿ ಕ ಮಾಡಿರ್ತಕ್ಕಂಥವ್ರು ಅನ್ಯ ರಾಜ್ಯದವತರೇ ಮಾಡ್ತಾ ಇದ್ದಾರೆ ದುಃಖದ ಸಂಗತಿ ಆ ಸಂಗತಿಯನ್ನು ಹೊಡೆದೋಡಿಸಬೇಕಾಗಿತ್ತಂದ್ರ ನಾವು ನಾವು ಕನ್ನಡ ಭಾಷೆನ ನಾವು ಮಾತಾಡಬೇಕು ಮೊದಲು ಕೆಲ್ಸ ಸಿಗಬೇಕು ಪ್ರ ಪ ಪ ಪ್ರಥಮದಲ್ಲಿ ಕನ್ನಡಿಗರಿಗೆ ಉದ್ಯೋಗವ್ಕಾಶವು ಸಿಗಬೇಕು ಕನ್ನಡಿಗರಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ಸುದ್ರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಕನ್ನಡ ಭಾಷೆ ಅನ್ಯ ಭಾಷೆ ತಪ್ಪಂತ ಹೇಳ್ತಾ ಇಲ್ಲ ಆದರೆ ಇಂಗ್ಲೀಷ್ ಬಗ್ಗೆ ಆಗ್ಲಿ ಹಿಂದಿ ಬಗ್ಗೆ ಆಗ್ಲಿ ಕೊ ಯಾವ ಭಾಷೆ ಬಗ್ಗೆ ನಮ್ಗೆ ಸಿಟ್ಟಿಲ್ಲ ಆದರೆ ಕನ್ನಡ ಉಸಿರು ಕನ್ನಡವೇ ಸತ್ಯ ನಮ್ಮ ಕನ್ನಡಕ್ಕಾಗಿ ನಮ್ಮ ಕನ್ನಡ ಅಭಿಮಾನಕ್ಕಾಗಿ ನಮ್ಮ ಭಾಷೆಯನ್ನ ನಾವು ನಿರರ್ಗಳವಾಗಿ ನಮ್ಮ ಮಕ್ಕಳಿಗೆ ಪಾಠವನ್ನ ಹೇಳೋದು ಮುಖಾಂತರ ರಾಮಾಯಣ ಮಹಾಭಾರತವನ್ನು ಹೇಳುದ್ರ ಮುಖಾಂತ್ರ ಕನ್ನಡ ವಚನಗಳನ್ನು ಮುಖಾಂತರ ಬಸವಣ್ಣವರು ವಚನಗಳನ್ನ ಮಕ್ಕಳಿಗೆ ತಿಳಿ ಹೇಳೋದರಿಂದ ಕನ್ನಡದ ನಿಘಂಟುಗಳ್ನ ಅಕ್ಕಮಹಾದೇವಿ ವಚನಗಳನ್ನು ಬಸವಣ್ಣವ್ರು ವಚನಗಳನ್ನು ಆಮೇಲೆ ಕನಕದಾಸರ ಪದಗಳನ್ನು ನಾವು ಮಕ್ಕಳಿಗೆ ಹೇಳುವುದರಿಂದ ನಮ್ಮ ಕನ್ನಡ ಭಾಷೆ ಯಾವತ್ತೂ ಒಂದು ಹಿಡಿತದಲ್ಲಿ ಇರುತ್ತದೆ ನಾವು ಕನ್ನಡ ಯಾವ ಸವಾಲುಗಳು ಬಂದರೂ ನಾವು ಎದ್ರಿಸ್ಲಿಕ್ಕೆ ಸಿದ್ಧರಾಗ್ಬೇಕಂತೇಳಿ ನಾನು ಈ ಮೂಲಕ ತಿಳಿಸುತ್ತೇನೆ